ಗುಡ್ ಮಾರ್ನಿಂಗ್ ಸರ್ ಸರ್ ಏನಿಲ್ಲ ನಾನು ಒಬ್ಬ ಟೆನ್ನಿಸ್ ಪ್ಲೇಯರ್ ಇದ್ದೀನಿ ಹಾಂ ಅಂದ್ರೆ ವಿಸ್ಟ್ ಇಂಜುರಿ ಆಗ್ಯದೆ ಸರ್ ಸ್ವಲ್ಪ ಭಾಳ ತುಂಬಾ ಅದು ಕೈ ನೋವು ಆಗ್ತಾಯಿದೆ ಅದಕ್ಕೆ ನಿಮ್ಮ ಹತ್ತಿರ ನಾನು ಟ್ರೀಟ್ಮೆಂಟಿಗೆ ಬರ್ತಾ ಇದ್ದೀನಿ ಸರ್ ಅದಕ್ಕೆ ಈಗ ಈಗ ಅದಕ್ಕೆ ಈ ಏನಾಗಿದೆ ಅಂತ ಸ್ವಲ್ಪ ಪರೀಕ್ಷೆ ಮಾಡಿ ನನಗೆ ಹೇಳಿದ್ರೆ ಚೆನ್ನಾಗಿತ್ತು ಸರ್ ಈಗ ಅಟ್ ಲೀಸ್ಟ್ ಎಂಜುರಿ ಆಗಿದಂಗೆ ಕಾಣತ್ತೆ ಸರ್ ಆಟ ಆಡ್ಲು ಬರ್ತಾಯಿಲ್ಲ ಅದಕ್ಕೆ ಇಲ್ಲಿ ನೋಡಿ ಸ್ವಲ್ಪ ಹೇಳಿ ನನಗೆ ಹಾಂ ಮೂಮೆಂಟ್ ಆಲ್ ಅದೆ ಅಷ್ಟಕ್ಕೆ ಅಷ್ಟೆ ಸ್ವಲ್ಪ ಹಿಂಗೆ ಮಾಡಿದಾಗ ಕೈ ಹಿಂಗೆ ಬ್ಯಾಟ್ ಎಲ್ಲ ಹಿಡಿದು ಹಿಂಗೆ ಮ್ಯಾಲೆ ಮಾಡಿದಾಗ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಲತ್ತದೆ ನೋವು ಆಗ್ಲತ್ತದೆ ಹ್ಞೂ ಅದಕ್ಕೆ ಸರ್ ಈಗ ನಾನು ಹಾಂ ಸರ್ ಹೇಳಿ ಹಾಂ ಸರ್ ಆಯ್ತು ಸರ್

ಆಯ್ತು ಆಯ್ತು ಸರ್ ನಾನು ಬರ್ತೀನಿ ನಿಮ್ಮ ಹಾಸ್ಪಿಟಲಿಗೆ ಬಟ್ ಅವು ಖರ್ಚು ಅದು ಏಟು ಬರ್ತದೆ ಸರ್ ಸ್ವಲ್ಪ ನಮಗೆ ಹೇಳಿದ್ರೆ ಗೊತ್ತಾಗ್ತಿತ್ತು ಹಾಂ ಇರಲಿ ಇಲ್ಲ ಸರ್ ಸ್ವಲ್ಪ ಅದು ನಮ್ಗೆ ಫೈನಾನ್ಶಿಯಲು ಪ್ರಾಬ್ಲಮ್ ಅದೆ ಅದಕ್ಕೆ ಝರ ಅದಕ್ಕೆ ನಮ್ಮ ಲೆಖ್ಖಕ್ಕೆ ಖರ್ಚು ಅದೆ ಹೇಳಿದ್ರಿ ಅಂದ್ರೆ ನಮಿಗೆ ಈಜಿ ಆಯ್ತದೆ ಧೈರ್ಯ ಇರ್ತದೆ ಬಂದು ತೊರ್ಸ್ಕೊಂಡು ನಿಮ್ಮಲ್ಲೆ ತೋರ್ಸ್ಕೊತ್ತೀವಿ ಸರ್ ಆದರು ಕೂಡ ಸ್ವಲ್ಪ ಏನಾರು ಹೇಳುದ್ರೆ ಭಾಳ ಚೆನ್ನಾಗಿತ್ತು

ಹ್ಞೂ ಹ್ಞೂ ಹ್ಞೂ ಅದಕ್ಕೆ ಮತ್ತೆ ನನ್ಗೆ ಯಾವಾಗ ಬರಲಿ ಸರ್ ನಾನು

ಹಾಂ ಹಾಂ ಅಲ್ಲ ಸರ್ ಮತ್ತೇ ಈಗ ನೀವು ನಂಗೆ ಅಪೊಯಿಟ್ಮೆಂಟ್ ಕೊಟ್ಟಿರಂದ್ರೆ ಡೇಟಿಗೆ ಬರ್ರಿ ಅಂದ್ರೆ ಆ ಡೇಟಿಗೆ ಬಂದುಬಿಡ್ತೀನಿ ಸರ್ ನಾನು ಹಾಂ ಹಾಂ ಆಯ್ತು ಸರ್ ನಾ ನಾಳೇ ಬರ್ತಿನಿ ಸರ್ ಬರುವಾಗ ನಿಮ್ಗೆ ಕಾಲ್ ಮಾಡಿ ಬಂದ್ಬಿಡ್ತೀನಿ ಸರ್ ನಾನು

ಆಯ್ತು ಆಯ್ತು ಓಕೆ ಸರ್ ನಮಸ್ಕಾರ ಸರ್ ಹಾಂ ಆಯ್ತು ನಮಸ್ಕಾರ ಸರ್